ತಾಯಿ ಚಾಮುಂಡೇಶ್ವರಿ ದಸರಾವನ್ನು ಮೈಸೂರಿನಲ್ಲಿ ಆಚರಿಸುತ್ತೇವೆ ಅಂದರೆ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಅತೀ ಹೆಚ್ಚಾಗಿ ಜನ ಸೇರಿ ಅದ್ಧೂರಿಯಿಂದ ಆಚರಿಸುವುದಂದ್ರೆ ದಸರಾ ಇದು ನಾವು ಪ್ರತಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅದರಲ್ಲಿ ಜನಸಾಗರವೇ ತುಂಬಿರುತ್ತೆ ಅದರಲ್ಲೂ ಅತೀ ಹೆಚ್ಚಾಗಿ ಕಣ್ಣು ಮುಂದೆಯಿಂದ ಮೀನ್ಸ್ ಅಂದರೆ ನಮ್ಮ ಕಣ್ಣು ಮುಂದೆಯೇ ಆಚರಣೆಯಾಗೋ ದಸರಾ ಇದು ಅದ್ಧೂರಿಯಾಗಿ ಇಲ್ಲಿ ದ ಲಾಸ್ಟ್ ಟೈಮು ಅಭಿಮನ್ಯು ಎಂಬ ಒಂದು ಆನೆ ದಸ್ರಾವನ್ನು ಹತ್ರದಲ್ಲಿ ಚಾಮುಂಡಿ ತಾಯಿಯವರು ಕೂತಿರ್ತಾರೆ ಯಾವುದೇ ರೀತಿ ಸಡಗರ ಇದ್ದರೂ ಎಲ್ಲ ಫಾರಿನ್ನಿಂದ ಹಲವಾರು ಕಂಟ್ರಿಗಳಿಂದ ನಮ್ಮ ಮೈಸೂರಿಗೆ ಬಂದು ದಸ್ರಾವನ್ನು ನೋಡುತ್ತಾರೆ ಅಂದರೆ ಎಷ್ಟು ಪ್ರಮುಖವಾಗಿದೆ ನಮ್ಮ ಮೈಸೂರು ಹಬ್ಬಗಳು ಅಂದರೆ ಇದು ಎಲ್ಲ ಕಂಟ್ರಿ ಎಲ್ಲ ನಾಡುಗಳಿಗೂ ಗೊತ್ತು ಯಾವ ಥರ ಹಬ್ಬ ಅಂತ ಹಾಗಾಗಿ ಮತ್ತು ಇದರಲ್ಲಿ ಹತ್ತು ದಿನ ಮಾಡ್ತೀವಿ ನಾವು ಮೈಸೂರು ಹಬ್ಬವನ್ನ ಹತ್ತು ದಿನ ಮಾಡ್ತೀವಿ ಅದರಲ್ಲಿ ರಾಜರ ಫಸ್ಟು ರಾಜರ ಮನೆತನಗಳು ಬರ್ತದೆ ಆಮೇಲೆ ಅವ್ರ ಹಳೇ ಕಾರುಗಳು ಸುಮಾರು ಸುಮಾರು ಬರ್ತವೆ ಏನಂದರೆ ಈ ದಸರಾ ಹಬ್ಬ ವಿಶೇಷ ಏನಂದರೆ ತಾಯಿ ಚಾಮುಂಡೇಶ್ವರಿ ಈ ಬನ್ನಿಮಂಟಪಕ್ಕೆ ಹೋಗೋದೇ ಒಂದು ದೊಡ್ಡ ವಿಶೇಷತೆ ಅದ್ರಲ್ಲೂ ಹಿಂದೂ ಹಬ್ಬ ಆಗಿರೋದರಿಂದ ನವರಾತ್ರಿ ಮತ್ತು ವಿಜಯ ದಶಮಿ ಕೆಟ್ಟದ್ದರ ಮೇಲೆ ಒಳ್ಳೆಯದು ವಿಜಯವನ್ನು ಆಚರಿಸುತ್ತದೆ ಮತ್ತು ಹಿಂದೆ ಹಿಂದೆ ಯಾವ ಥರ ಮಾಡ್ತಿದ್ದರೋ ಅದು ನಮಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ಈಗಿನ ನಮ್ಮ ಜನ್ರೇಸನ್ ನೋಡೋಕ್ಕೋದರೆ ತುಂಬ ಅದ್ಧೂರಿಯಾಗಿ ನೋಡ್ತಾಯಿರ್ತೀವಿ ಅದ್ರಲ್ಲೂ ಮಹಿಷಾಸುರ ರಾಕ್ಷಸನಾಗಿದ್ದು ಮತ್ತು ದೇವಿಯ ವಧೆಯಿಂದ ನಗರಕ್ಕೆ ಮೈಸೂರು ಎಂಬ ಹೆಸರು ಬರುತ್ತದೆ ಮತ್ತು ಮೈಸೂರು ಸಂಪ್ರದಾಯವಾಗಿ ಹಬ್ಬದ ಸಮಯದಲ್ಲಿ ಯೋಧರು ಮತ್ತು ರಾಜ್ಯದ ಒಳಿತಿಗಾಗಿ ಅಂದರೆ ಹೋರಾಡುವುದನ್ನು ಆಚರಣೆ ಮಾಡ್ತಾರೆ ಧಾರ್ಮಿಕವಾಗಿ ರಾಜ್ಯ ಕತ್ತಿ ಯುದ್ಧಗಳು ಆನೆಗಳು ಬರ್ತವೆ ಕುದುರೆಗಳು ಬರ್ತವೆ ಹಿಂದೂ ದೇವಿಯ ದೇವತೆಗಳೊಂದಿಗೆ ಯಾವ ಯೋಧ ರೂಪದಲ್ಲಿ ಎಲ್ಲ ಕಾಣಿಸಿಕೊಳ್ತದೆ ಮತ್ತಿಲ್ಲಿ ವಿಷ್ಣು ಅವತಾರ ರಾಮನನ್ನು ಪೂಜಿಸುತ್ತೇವೆ ಅಂತೇ ನಾವು ಅದ್ರಲ್ಲೂ ಡೆಡಿಕೇಟ್ ಮಾಡೋದಂದರೆ ಮೈಸೂರು ರಾಜರು ಅಧ್ಯಕ್ಷತೆ ವಹಿಸಿರ್ತಾರೆ ಮತ್ತು ಮೈಸೂರು ನಗರ ತುಂಬ ವೈಭವ ವಿಜೃಂಭಣೆಯಿಂದ ಆಚರಣೆ ಸಂಪ್ರದಾಯ ನಡೆದ್ಕೊಳ್ತದೆ ಮತ್ತು ಯಾವುದೇ ಒಂದು ಗಲಭೆಗಳು ಏನಿಲ್ಲ ಮತ್ತು ನಾವು ಮೈಸೂರು ದಸರಾದಲ್ಲಿ ಇತಿಹಾಸ ನೋಡೋಕೋದ್ರೆ ಇತಿಹಾಸ ನೋಡೋಕೋದ್ರೆ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ದಸರಾ ಉತ್ಸವ ನಡೀತ್ತಿತ್ತು

ಇಲ್ಲ ಇಲ್ಲ ಹಂಪಿಯಿಂದ ತಂದರು ಅಂತ ಕೇಳಿಪಡ್ತದೆ ಬಟ್ ಇದು ಫಸ್ಟು ನಮ್ಮ ಮೈಸೂರು ದಸ್ರಾ ನಡೆದದ್ದು ಶ್ರೀರಂಗಪಟ್ಣ ಸಾವಿರದ ಎಂಟ್ನೂರ ಅರವತೊಂಬತ್ತರಲ್ಲಿ ಫಸ್ಟು ಅಲ್ಲಿ ಸ್ಟಾರ್ಟಾಗುತ್ತೆ ಅಂತ ಹೇಳ್ತಾರೆ ಮತ್ತಿದು ಇಟಲಿ ಪ್ರವಾಸಿಗರಿಗೆ ನಿಕೊಲೊ ಡಿ ಕ್ಯಾಂಟಿ ಎಂಬ ಹಬ್ಬದ ತೀವ್ರತೆ ಮತ್ತು ಪ್ರಾಮುಖ್ಯತೆಯನ್ನು ರಾಜಮನೆತನ ಬೆಂಬಲಿಸ್ತದೆ ಅವರಿಗೆ ಮತ್ತು ಯಾವ ಥರ ಅಂದರೆ ಇಲ್ಲಿ ಹಬ್ಬಗಳು ಹೆಂಗೆ ಅಂದರೆ ಒಂಥರ ಉತ್ಸವದ ವಿಶೇಷ ದರ್ಬಾರ್ಗಳು ಒಳಗೊಂಡಿರುತ್ತದೆ ಮತ್ತಿದು ಸಾವಿರದ ಎಂಟ್ನೂರ ಐವತ್ತು ಸಾವಿರದ ಎಂಟ್ನೂರು ಐದು ಆರು ಎಂಟು ಆರು ಐದು ಸಾವಿರದ ಎಂಟ್ನೂರ ಐದು ಅಥವಾ ಸಾವಿರದ ಎಂಟ್ನೂರ ಆರರಲ್ಲಿ ಕೃಷ್ಣದೇವ ಒಡೆಯರ್ ಅಂತಿರ್ತಾರೆ ಅವರ ಆಳ್ವಿಕೆಯಲ್ಲಿ ಅವರ ವಿಶೇಷತೆಯಿಂದ ನಡೀತದೆ ಮತ್ತು ನಾವು ನೋಡ್ದಂಗೆ ನಾನು ನಾನಿಲ್ಲಿ ಮೈಸೂರು ನೋಡ್ದಂಗೆ ಯಾರು ಜಯಚ ಶ್ರೀ ಶ್ರೀಕಂಠ ಒಡೆಯರು ಮತ್ತು ಅದಾದಮೇಲೆ ಯದುವೀರ ಕೃಷ್ಣದತ್ತ ರಾಜ ಚಾಮರಾಜ ಒಡೆಯರು ಸುಮಾರುಗಳು ಬರ್ತಾರೆ ಮತ್ತಿಲ್ಲೇನಂದರೆ ಪ್ರತಿ ಫಸ್ಟೇ ದ ಯುವದಸರಾ ಆಗೋದಿರಲಿ ಯುವಸಂಭ್ರಮ ಆಗೋದಿರಲಿ ಮತ್ತು ಯು ನಾನು ಕೂಡ ಯುವಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೆ ಒಳ್ಳೊಳ್ಳೆಯ ದಿನ ಪ್ರತಿನಿತ್ಯ ಒನ್ನೊಂದು ಸಾಂಗುಗಳು ಒಳ್ಳೊಳ್ಳೆಯ ಆಕ್ಟರುಗಳು ಒಳ್ಳೊಳ್ಳೆಯ ಕಲಾವಿದರು ಎಲ್ಲರೂ ಪಾಲ್ಗೊಳ್ತಾರೆ ಯಾವರೀತಿ ಅಂದರೆ ಒಂದು ಸಡಗರ ಹಬ್ಬ ಅಂದರೆ ಅದು ಬಿಟ್ಟರೆ ಮತ್ತು ಆಷಾಢ ಅಂತ ನಡೆಯುತ್ತೆ ಆ ಆಷಾಢದಲ್ಲಂತೂ ಮೈಸೂರನ್ನ ನೋಡೋಕ್ಕೆ ಚಂದ ಯಾವ ಥರ ಅಂದರೆ ಆ ನಾಲ್ಕು ವಾರವೋ ಐದು ವಾರವೋ ನಡೆಯುತ್ತೆ ವ ಅದರಲ್ಲಿ ಶುಕ್ ಶುಕ್ರವಾರ ಹೆವಿ ತುಂಬ ಅದ್ಭುತವಾಗಿ ನಡೀತದಲ್ಲಿ ಹಬ್ಬ ಅಲ್ಲಿ ಚಾಮುಂಡೇಶ್ವರಿ ದರ್ಶನ ಮಾಡಬೇಕಾದ್ರೆ ತುಂಬ ರಶ್ಶಿರುತ್ತೆ ಹಲವಾರು ಕಲಾವಿದರುಗಳು ಬರ್ತಾರೆ ರಾಜ್ಕಾರ್ಣಿಗಳು ಬರ್ತಾರೆ ಎಲ್ಲಕ್ಕಿಂತ ಹಬ್ಬ ಮೈಸೂರಲ್ಲಿ ಹಬ್ಬ ಮಾಡೋದಂದರೆ ಸಡಗರ ತುಂಬ ಸಡಗರವಾಗಿರ್ತದೆ ಮತ್ತಿಲ್ಲಿ ವಸ್ತು ಪ್ರದರ್ಶನಗಳಿರ್ಬೋದು ಮ್ಯೂಸಿಯಮ್ಮುಗಳಿರ್ಬೋದು ಮತ್ತು ಆಕರ್ಷಕಗಳಾದ ಸುಮಾರು ಆಟಗಳು ಪ್ರದರ್ಶನಗಳು ಸುಮಾರು ಇರ್ತದೆ ಮತ್ತಿಲ್ಲಿ ಬಂದರೆ ಹಲವಾರು ಗ್ರೌಂಡುಗಳಲ್ಲಿ ಇವಾಗ ಮಹಾರಾಜ ಗ್ರೌಂಡಲ್ಲಿ ಸುಂಬ ತುಂಬ ಇರ್ತದೆ ಯುವದಸರಾ ನಡಿಬೇಕಾದರೆ ತುಂಬ ತುಂಬ ಇರ್ತವೆ ಯಾವ ಥರ ಅಂದರೆ ಒಂದು ಸಡಗರ ಮೈಸೂರಂದರೆ ಮತ್ತಿಲ್ಲಿ ಫೇಮಸ್ ಏನಂದರೆ ಮೈಸೂರಲ್ಲಿ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ತುಂಬ ಫೇಮಸ್ಸಾಗಿರುತ್ತದೆ ನಾವು ನೋಡಿದಮಟ್ಟಿಗೆ ಹಬ್ಬಗಳು ತುಂಬ ತುಂಬ ನಡೀತದೆ ಇಲ್ಲಿ ಯಾಕಂದರೆ ಮೈಸೂರು ಅಂತಂದರೆ ಎಲ್ಲ ಕಂಟ್ರಿಗೂ ಗೊತ್ತು ಯಾವ ಥರ ಹಬ್ಬ ನಡೀತದೆ ಹಬ್ಬ ನಡೆದ್ರೆ ಯಾವ ಥರ ಇರುತ್ತೆ ಇಲ್ಲಿ ಹೆಂಗೆ ಏನು ಅಂತೆಲ್ಲ ಗೊತ್ತು ನಾನು ತಿಳಿದಂಗೆ ಮೈಸೂರು ಇಸ್ ದ ಬೆ ಮೈಸೂರು ತುಂಬ ಉತ್ತಮ ಹಬ್ಬ ಅದರಲ್ಲೂ ಮಲ್ಲಿಗೆ ಹೂವು ಮುಡಿಸಿ ಆ ಚಾಮುಂಡೇಶ್ವರಿ ತಾಯಿಗೆ ಅಲಂಕಾರ ಮಾಡೋದಿದೆಯಲ್ಲ ಅದ್ಭುತ ಅದು ಅದನ್ನು ನೋಡಬೇಕು ಅಂದರೆ ಮೈಸೂರಿಗೆ ಎಲ್ಲರೂ ಎಲ್ಲರೂ ಅಷ್ಟೇ ಎಲ್ಲರೂ ಎಲ್ಲ ದೇಶದವ್ರು ಮೈಸೂರನ್ನ ಒಂದು ಆ ಪ್ಲೇಸಿಗೂ ಅಂದರೆ ಪ್ರದರ್ಶನಕೋಸ್ಕರ ಇರ್ಬೋದು ಹಬ್ಬಗಳ್ ನೋಡೋಕ್ಕೆ ಇರ್ಬೋದು ಬರ್ತಾರೆ ನೋಡ್ತಾರೆ ಆನಂದಿಸ್ತಾರೆ ತುಂಬ ಅದರಲ್ಲೂ ಕೆ ಆರ್ ಎಸ್ಸಿದೆ ಮತ್ತು ಕನ್ನಂಬಾಡಿ ಕಟ್ಟೆ ಕೆ ಆರ್ ಎಸ್ಸು ರೈಲ್ವೇ ನಿಲ್ದಾಣಗಳಿದ್ದಾವೆ ಹಲವಾರು ರೀತಿ ಇದೆ ಹೆಂಗೆ ಅಂತ್ಹೇಳಿದ್ರೆ ಬನ್ನಿ ಅದು ಬನ್ನಿಮಂಟಪದಲ್ಲಿ ರೇಸ್ ಕೋರ್ಸು ಬನ್ನಿಮಂಟಪ ರೇಸ್ ಕೋರ್ಸು ಕುದುರೆಗಳ್ ಸವಾರಿಗಳು ತುಂಬಾ ಇರ್ತವೆ ನಾವು ಏನು ಅಂದರೆ ಆಚರಣೆ ಒಂದು ಹಬ್ಬ ಅಲ್ಲ ಅಂತ ಮತ್ತು ನಾವು ಇನ್ನೂ ಈ ಯಾವ ಥರ ಕಾರ್ಯಕ್ರಮಗಳು ದಸರಾದಲ್ಲಿ ಇರ್ತದಂದರೆ ಅಂದರೆ ಒಂದು ದಸರಾ ಹಬ್ಬ ನಡೀಬೇಕಾದ್ರೆ ಏನೇನು ಕಾರ್ಯಗಳಿರ್ಬೋದು ಅಂತ ಒಟ್ಟು ಹತ್ತು ದಿನ ನಡೀತದೆ ಅಂತ ಅಂದ್ಕೋಳಿ ಅಲ್ಲಿ ನಗರ ಸುತ್ತಮುತ್ತಲಿನ ಎಲ್ಲೋ ಸಂಗೀತ ನೃತ್ಯ ಕಚೇರಿಗಳಲ್ಲೂ ನಡೆಯುತ್ತೆ ಆದರೂ ಭಾರತದಾದ್ಯಂತ ಸಂಗೀತಗಾರರು ನೃತ್ಯ ಗುಂಪುಗಳೆಲ್ಲ ಬಂದು ಪಾಲ್ಗೊಳ್ತಾರೆ ಮತ್ತು ಕುಸ್ತಿ ಸ್ವರ್ಧೆ ಇರ್ತದೆ ಅಂದರೆ ಕುಸ್ತಿ ಬೌಟ್ ಇದು ಭಾರತದಾದ್ಯಂತ ಕುಸ್ತಿಪಟುಗಳು ಅಂದರೆ ಎಲ್ಲರೂ ಬಂದು ಸೇರ್ತೀವಿ ಬನ್ನಿಮಂಟಪದಲ್ಲಿ ನಡೆಯುತ್ತೆ ಇದು ಬೈಕ್ ಅದು ಗುಂಪುಗಳ ಬೈಕ್ ಮೆರವಣಿಗೆ ಮತ್ತು ಕುದುರೆಗಳು ಅಂದರೆ ಒಂದು ಪಂಜಲ್ಲಾಕಿಬಿಟ್ಟು ಚುಚ್ ಎತ್ಕೊಂಡೋಗಿ ಕುದುರೆಯದು ಅದ್ಭುತವಾಗಿ ನಡೆಯುತ್ತೆ ಮೈಸೂರಲ್ಲಿ ತುಂಬ ಅದ್ಭುತವಾಗಿ ನಡೆಯುತ್ತೆ ನಾವು ಏನಪ್ಪಾ ಅಂದರೆ ಅದು ಬಿಟ್ಟರೆ ಇಲ್ಲಿ ದೀಪಾವಳಿಯೂ ಚೆನ್ನಾಗ್ ಆಚರಣೆ ಮಾಡ್ತಾರೆ ದೀಪಾವಳಿ ಆಷಾಢ ಶುಕ್ರವಾರ ಅದು ಬಿಟ್ಟರೆ ತುಂಬ ಅದ್ಭುತವಾಗಿ ನಡೆಯೋದು ಅಂದರೆ ಮೈಸೂರು ದಸರಾ ಅಂದರೆ ಮೈಸೂರು ದಸರಾ ವಿಶೇಷತೆ ಏನಂದರೆ ಅಂದಿನ ಕಾಲ್ದಲ್ಲಿ ಚಾಮುಂಡಿ ಬೆಟ್ಟದಿಂದ ವಿಗ್ರಹನ ಅಲ್ಲೊಂದು ಸುರಂಗ ಮಾರ್ಗವಿದೆ ಮೇಲುಗಡೆ ಅಲ್ಲಿಂದ ಇಲ್ಲಿ ಮೈಸೂರು ಕೆಳಗಡೆಗೆ ಚಾಮುಂಡಿ ಬೆಟ್ಟದಿಂದ ಮೈಸೂರು ಕೆಳಗಡೆಗೆ ತರ್ತಾರೆ ಅನ್ನೋ ಒಂದು ಮಾಹಿತಿಯ ಕೇಳಿಪಟ್ಟೋ ಆ ಥರ ತುಂಬ ಜನ ಇದ್ದಾರೆ ಅಂದರೆ ವಿಶೇಷತೆ ತಿಳ್ಸೋಕ್ಕೆ ತುಂಬ ಜನ ಇದ್ದಾರೆ ಅದನ್ನು ತಿಳ್ಕೊಂಡಾಗ ಅದು ಸತ್ಯ ನಿಜ ಅನ್ನೋದಕ್ಕಿಂತ ಅವರು ಹೇಳೋದ್ ನೋಡಿ ಸತ್ಯವೇ ಅನಿಸುತ್ತೆ ಆ ಥರ ಹಬ್ಬ ವಿಶೇಷತೆ ಆದರೂ ಈಗಂತೂ ಮೈಸೂರಲ್ಲಿ ಹೇಳೋಂಗೇ ಇಲ್ಲ ಆ ಲೈಟಿಂಗ್ಸು ಅಯ್ಯೋ ಅದ್ಭುತ ತುಂಬ ಅದ್ಭುತವಾಗ್ ನಡೆಯುತ್ತೆ ಇಷ್ಟು ಮೈಸೂರು ವಿಶೇಷತೆಗಳು ಆಗಿದೆ ಮತ್ತು ಇನ್ನು ಹಲವಾರುಗಳ್ ಇರ್ತವೆ ನೋಡಬೇಕು